ನಾನು ಒಂದು ಟ್ರಾವೆಲ್ಸ್ ಜೊತೆ ಮೈಸೂರು ಮತ್ತು ಮಡಿಕೇರಿ ಪ್ರವಾಸ ಮಾಡಿದೆ ಅದರಲ್ಲಿ ನನಗೆ ತುಂಬ ಕೆಟ್ಟ ಅನುಭವಗಳಾಗಿತ್ತು ಸರಿಯಾದ ರೂಮುಗಳ ವ್ಯವಸ್ಥೆ ಇರಲಿಲ್ಲ ಸರಿಯಾದ ಆಸನದ ವ್ಯವಸ್ಥೆ ಇರಲಿಲ್ಲ ಊಟ ತಿಂಡಿ ವ್ಯವಸ್ಥೆಯು ಸರಿ ಇರಲಿಲ್ಲ ಊಟ ತಿಂಡಿ ಗೆ ಸರಿಯಾದ ಜಾಗದಲ್ಲಿ ಬಳಸದೇ ಪೆಟ್ರೋಲ್ ಬಂಕು ಈ ಥರದ ಸ್ಥಳ ಎಲ್ಲೆಂದರಲ್ಲಿ ಬಳಸುತ್ತಿದ್ದರು ಹೆಂಗಸರಿಗೆ ಕರೆಕ್ಟಾಗಿ ವಾಶ್ರೂಮಿನಲ್ಲಿ ನಿಲ್ಲಿಸದೆ ಬಯಲಲ್ಲಿ ಶೌಚಕ್ಕೆ ಹೋಗುವಂತೆ ಹೇಳಿದರು ನನಗೆ ತುಂಬ ಇದರಿಂದ ಕೆಡುಕೆನಿಸಿತು ಈಗ ಎಲ್ಲ ಕಡೆ ಸ್ವಚ್ಛ ಭಾರತ್ ಅಭಿಯಾನ ನಡೆಯುತ್ತಿರುವ ಕಾಲದಲ್ಲಿ ಈ ಮನುಷ್ಯ ಏನು ಬಯಲಲ್ಲಿ ಶೌಚಕ್ಕೆ ಹೋಗುವಂತೆ ಹೇಳುತ್ತಿದ್ದಾನೆ ಎಂದು ಬಹಳ ವಿಚಿತ್ರವೆನಿಸಿತು ಈ ಬಗ್ಗೆ ಪ್ರಯಾಣದಿಂದ ಬಂದ ಮೇಲೆ ನಾನು ದೂರು ದಾಖಲಿಸಿದೆ ಅದು ಈ ಪ್ರಯಾಣ ನನಗೆ ಬಹಳ ಕಹಿ ಅನುಭವಗಳನ್ನು ತಂದು ಕೊಟ್ಟಿತು ರೂಮುಗಳ ವ್ಯವಸ್ಥೆ ಮಾಡುತ್ತೇವೆ ಎಂದು ಹೇಳಿ ಅಲ್ಲಿ ರೂಮುಗಳು ಕಾಲಿ ಇಲ್ಲ ನೀವು ಬೇಕಾದರೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಳ್ಳಬೋದು ಎಂದು ಬಹಳ ಬೇಜವಾಬ್ದಾರಿಯಿಂದ ಅಲ್ಲಿನ ಮನುಷ್ಯ ಹೇಳಿದ ಇದರ ಬಗ್ಗೆ ಬಹಳ ಬೇಸರವಾಯಿತು ನಾವು ಟ್ಯಾಕ್ಸಿ ಮಾಡಿಕೊಂಡು ಬೇರೆ ಹೋಟೆಲಲ್ಲಿ ಉಳಿದು ಮರಳಿ ಬರುವಂತೆ ಆಯಿತು ಇಂತ ಕಹಿ ಅನುಭವಗಳು ಬೇಜವಾಬ್ದಾರಿ ನಡವಳಿಕೆ ಯಿಂದ ಆ ಪ್ರಯಾಣದ ಸೊಗಸೇ ಹಾಳಾಯಿತು ಸರಿಯಾದ ಟ್ರಾವೆಲ್ಸ್ನಲ್ಲಿ ಪ್ರಯಾಣ ಮಾಡಬೇಕು ಹೋಗುವ ಮುಂಚೆ ಕ್ ಸರಿಯಾದ ವಿವರಗಳನ್ನು ತಿಳಿದುಕೊಂಡು ಹೋಗುವುದು ಒಳಿತು ಎಂದು ಇದರಿಂದ ನನಗೆ ಅರ್ಥವಾಯಿತು ಮತ್ತೆ ಎಂದು ಇದೇ ಊರಿನಲ್ಲಿದ್ದರು ಆ ಟ್ರಾವೆಲ್ಸ್ನಲ್ಲಿ ಪ್ರಯಾಣ ಮಾಡಬೇಡಿ ಎಂದು ನಾನು ಎಲ್ಲರಿಗೂ ಶಿಫಾರಸ್ಸು ಮಾಡಿದ್ದೇನೆ ಇದರಿಂದ ಬಹುಜನಕ್ಕೆ ಉಪಾಯವಾಗುತ್ತದೆ ಎಂದು ನಂಬಿದ್ದೇನೆ